ನಾವು ಇಲ್ಲಿ ಬಿಂಕದಕಟ್ಟೆ ಇಂದ ಮಾತಾಡೋದು ರೀ ಮೇಡಮ್ ನಮ್ದು ಮನೆಯಾಗೆ ನಮ್ದು ಮನೆಯಾಗೆ ಮ್ಯಾರೇಜ್ ಇತ್ರಿ ಮೇಡಮ್ ನಾಳೆ ನೈಟ್ ಆಮೇಲೇ ನಾಡ್ದು ಮಾರ್ನಿಂಗ್ ಮದ್ವೆ ಇತ್ತಲ್ಲ ಹಿಂಗಾಗೀ ನೀವು ಹ್ಞೂ ಇದು ಮಾರು ಮಾರು ಮಾರ್ತೀರ ಅಂತ ಗೊತ್ತಾತು ರೀ ಅದಕ್ಕೆ ನಿಮ್ಗೆ ಹೂ ಕೇಳ್ಬೇಕು ಅಂತಂದು ನೀವು ಹೆಂಗೆಲ್ಲ ಕೊಡ್ತೀರಿ ಹೂವಿನ ರೇಟ್ ಹೇಳ್ತಿರ ಏನು ರೀ ಮೇಡಮ್ ಸ್ವಲ್ಪ ನಮ್ಗೆ ಆಮೇಲೆ ಗುಲಾಬಿ ಬೇಕು ರಿ ಮಲ್ಲಿಗೆ ಹೂ ಬೇಕು ಡೈರೆ ಹೂ ಈ ಥರ ನಮ್ಗೆ ವೆಡ್ಡಿಂಗ್ ಡೆಕೋರೇಷನ್ ಹಾಂ ಮೇಡಮ್ ನಮ್ಗೆ ವೈಟ್ ಗುಲಾಬಿ ವೈಟ್ ಪಿಂಕ್ ರೆಡ್ ಈ ಥರ ಬೇರೆ ಬೇರೆನೇ ಒಂದು ನಾಲ್ಕು ಕಲರ್ಸ್ ರೋಜ್ ಬೇಕ್ರಿ ಮೇಡಮ್ ನಮ್ಗೆ ಎಲ್ಲಾ ಒಂದೊಂದು ಕೆ ಜಿ ರೋಸ್ ಬೇಕು ರಿ ಮ್ಯಾಡಮ ಹಾಂ ಒಂದು ಎರಡು ಗುಚ್ಛ ಮಲ್ಲಿಗೆ ಹೂ ಬೇಕು ರಿ ನಮ್ಮ ವೆಡ್ಡಿಂಗ್ ಡೆಕೋರೇಟಿಗೇ ಆಮೇಲೆ ನಾವು ನೈಟ್ ನಾಳೆ ನೈಟ್ ಅರ್ಧ ಒಯ್ತೇವೆ ಮತ್ತೆ ಬೆಳಿಗ್ಗೆ ಬಂದು ವೆಡ್ಡಿಂಗಿಗೆ ಅರ್ಧ ಇನ್ನು ಅರ್ಧ ಹೂವ ಇಟ್ಟೇವೆ ಆರು ಆರು ಹಾಂ ಮೇಡಮ್ ನಂಗೆ ಇದು ಮಲ್ಲಿಗೆ ಹೂವಿನ ರೇಟ್ ಅಂತ ಸರಿ ಹೋತು ರಿ ಸ್ವಲ್ಪ ರೋಜಿನದರ ಕಡ್ಮೆ ಮಾಡಿ ಕೊಡಿರಿ ನಮ್ಮ ಭಾಳ ತೊಗೋತೀವಿ ನಾವು ನಾಲ್ಕು ಕೆ ಜಿ ಹೂ ತೊಗೋತೀವಿ ಅಂದ್ರೆ ಸ್ವಲ್ಪ ಕಂಸೆಶನ್ ಮಾಡಿ ರಿ ಹಾಂ ಮೇಡಮ್ ನಾಳೆ ನಾಳೆ ನಾಳೆ ನೈಟ್ ಬೇಕು ರಿ ಆಮೇಲೆ ನಾಡ್ದು ಬೇಕು ರಿ ನಮ್ಗೆ ಬೆಳಿಗ್ಗೆ

ಓಕೆ ಮೇಡಮ್ ನೀವೇ ಮನೆಗೆ ಕಳ್ಸಿ ಕೊಡ್ತೀರಾ ಏನು ರೀ ಮೇಡಮ್ ಓಕೆ ಮೇಡಮ್ ನಾವು ಕ್ಯಾಶ್ ಕೊಡ್ತಿವಿ ರೀ ಮೇಡಮ್ ಬಂದು ಕೊಟ್ಟು ಹೋಗಿ ಅಂತ ಹೇಳ್ಬಿಡಿ ರೀ ಓಕೆ ಮೇಡಮ್